ಹಾಂ ಯಾರು ಮಾತಾಡೋದು ಹಾಂ ಹೇಳಿ ಸರ್ ಯಾರು ಆಲ್ಮೋಸ್ಟ್ ನಿಮ್ಮ ಹೆಸರು ಹೌದಾ ಹಾಂ ಓಕೆ ಬನ್ನಿ ಇಲ್ಲಿ ಬನ್ನಿ ಎಲ್ಲ ಗೈಡ್ನೆಸ್ ಕೊಡ್ತಿವಲ್ಲ ನಿಮಗೇನು ಕೊಡ್ತ ಇದ್ದೀವಿ ಹ್ಞೂ ಸರ್ ನಮ್ಮ ಗದಗನಲ್ಲಿ ಒಳ್ಳೆಯ ಒಳ್ಳೆಯ ಇಸ್ಟೋರಿಕಲ್ ಐತಿಹಾಸಿಕ ಪ್ರದೇಶಗಳಿವೆ ಹ್ಞೂ ಐತಿ ಸ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಿವೆ ವೀರ ನಾರಾಯಣ ಟೆಂಪಲ್ ಅಂತ್ಹೇಳಿ ಹಾಗೂ ಸೋಮೇಶ್ವರ ಟೆಂಪಲ್ ಅಂತ್ಹೇಳಿ ಹಾಗೂ ತ್ರಿಕೂಟೇಶ್ವರ ಗುಡಿ ಅಂತ್ಹೇಳಿ ಗದಗನಲ್ಲಿದೆ ಹಾಗೂ ನಿಮ್ಗೆ ಗದಗನಲ್ಲಿ ಒಂದು ಸುಂದರವಾದ ಲೇಕ್ ಕೂಡ ಇದೆ ಭೀಷ್ಮ ಕೆರೆ ಅಂತ್ಹೇಳಿ ಅದರಲ್ಲಿ ನಿಮ್ಗೆ ಒಂದು ಸ್ಟ್ಯಾಚು ಕೂಡ ಬರ್ತದೆ ಬಸವೇಶ್ವರ ಮೂರ್ತಿ ಅಂತ್ಹೇಳಿ ಒಂದು ದೊಡ್ಡ ಮೂರ್ತಿ ಇದೆ ಅದನ್ನು ಕೊಡುವ ನೋಡ್ಬೋದು ಬಿಟ್ಟರೆ ನಿಮ್ಗೆ ಗದಗ್ಲಿಂದ ಒಂದು ಅಂದರೆ ಟೆನ್ ಕಿಲೋಮೀಟ್ರ್ ಹೋದ್ರೆ ಲಕ್ಕುಂಡಿ ಅಂತ ಬರ್ತಾಯಿದೆ ಪ್ಲೇಸ್ ಅದರಲ್ಲಿ ನಿಮ್ಗೆ ಕೂಡ ಅಂಡ್ರೆಡ್ ಹಂಡ್ ನೂರಒಂದು ಇವು ಐತಿಹಾಸಿಕ ದೇವಾಲಯಗಳನ್ನು ನೋಡ್ಬೋದು ನೀವು ಹ್ಞೂ ಹಾಗೂ ನಿಮಗೆ ಕ್ಯಾಶನ್ನು ಆಮೇಲೆ

ಅಲ್ಲ ನಿಮಗೆ ಗೈಡಿಗೆ ಏನಾದರೂ ಅವರು ಗೈಡ್ ಗೈಡ್ನೆಸ್ ಸಿಗ್ತಾರೆ ನಿಮಗೆ ಆದ್ರೆ ಅವ್ರದ್ದು ಎಷ್ಟ್ ಅಮೌಂಟ್ ಐತಿನ್ನು ನಾ ಅಂತೂ ಹೇಳಕ್ ಬರೋದಿಲ್ಲ ಹ್ಞು ಗೈಡ್ನೆಸ್ಸು ಗೈಡ್ ಸಿಗ್ತಾರೆ ನಿಮ್ಗೆ ಹಾಂ ಹಾಂ ಎಲ್ಲ ಪ್ಲೇಸ್ ಕವರ್ ಮಾಡಿ ತೋರಿಸ್ತಾರೆ ಅದು ನಿಮ್ಗೆ ಗದಗನಲ್ಲಿ ಗೈಡ್ಲೆನ್ಸ್ ಅಂತ ಆಪೀಸ್ ಇರ್ತವೆ ಹ್ಞೂ ಗೈಲ್ಡ್ ಆಫೀಸ್ ಇರ್ತತಿ ಸಿಗ್ತದೆ ನಿಮ್ಗೆಲ್ಲವು ನಿಮ್ಗೆ ಕಾರ್ ಇದ್ದರೆ ಅನುಕೂಲ ಓನ್ ವೆಯ್ಕಲ್ ಇದ್ದರೆ ಹ್ಞೂ

ಹಾಂ ಬನ್ನಿ ಬನ್ನಿ ಓಕೆ ಓಕೆ ಸರ್ ತ್ಯಾಂಕ್ ಯು